ಹಲೋ ಬಸವ್ರಾಜ್ ಅಂತ ಹೇಳಿ ಮಾತಾಡ್ತಾ ಇರೋದು ರೇಣುಕಾ ಓಟ್ಲಾ ನಿಮ್ಮಲ್ಲಿ ಊಟ ಇದೆಯಾ ಚಪಾತಿ ಊಟ ರೊಟ್ಟಿ ಊಟ ಅಥವಾ ಅದಕ್ಕೇನು ಪಲ್ಯ ಏನು ಕೊಡ್ತೀರಿ ಪಲ್ಯ ಚಟ್ನಿ ಮತ್ತು ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಹೌದಾ ಇವನ್ನೆಲ್ಲ ಕೊಡೋದಾದರೆ ನನಗೆ ಎರಡು ಊಟ ಬೇಕು ನಿಟುವಳ್ಳಿ ಸೆಕೆಂಡ್ ಕ್ರಾಸಿಗೆ ಬಂದು ನನಗೆ ಫೋನ್ ಮಾಡಲಿ ಇದೇ ನಂಬರಿಗೆ ಫೋನ್ ಮಾಡಕ್ಕೆ ಹೇಳಿರಿ ಬರ್ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿ ಜಾಸ್ತಿ ಕಳಿಸಿ